ನಾನು ನಮ್ಮದು ಫ್ರೆಂಡ್ಸ್ ಜೊತೆಗೆ ಪ್ರಯಾಣ ಮಾಡಲು ಬಯಸುತ್ತೇನೆ ಏಕೆಂದರೆ ಅವ್ರ ಜೊತೆಗೆ ಅಕ್ಕಪಕ್ಕದಲ್ಲಿ ಏನಾದರು ಇದೆ ಬೇಕಾದಷ್ಟು ವಿಷಯಗಳು ಯಾವುದೇ ಇರಲಿ ಪರಿಸರದ ವಿಷಯಗಳಿರಲಿ ಪರ್ಸ್ನಲ್ ವಿಷಯಗಳಿರಲಿ ಎಲ್ಲವನ್ನು ನಾವು ತಿಳಿಯಬಹುದು ನಾವು ಅನುಭವಿಸಬಹುದು ಅದಲ್ಲದೆ ಅವರೊಂದಿಗೆ ಪ್ರಯಾಣ ಮಾಡಲು ನನಗೆ ಭಾಳ ಖುಷಿ ಆಗುತ್ತದೆ ಏಕೆಂದರೆ ಅವರ ಜೊತೆಗೆ ಅಕ್ಕಪಕ್ಕದೆಲ್ಲಾ ಪರಿಸರದ ವಿಷಯವನ್ನು ತಿಳಿಯೋದಕ್ಕೆ ನ್ಯಾಚುರಲ್ ತಿಂಗ್ಸ್ ಯಾವುದು ಆಗಲಿ ಅಕ್ಕಪಕ್ಕದ ಫಾರೆಸ್ಟ್ ಏರ್ಯಾದಲ್ಲಿರಲಿ ಫಾರೆಸ್ಟಲ್ಲಿ ಪ್ರಯಾಣ ಮಾಡೋದು ಭಾಳ ಇಷ್ಟ ಯದಕಂತೆಳಿದರೆ ನನಗೆ ಫಾರೆಸ್ಟಿನ ವಾತವರಣ ಭಾಳ ಚೆನ್ನಾಗಿರ್ತದ್ ಅದು ಫ್ರೆಂಡ್ಸ್ ಜೊತೆಗೆ ಮಾಡೋದು ಭಾಳ ಚೆನ್ನಾಗಿರ್ತದೆ ಅವ್ರ್ ಜೊತೆಗ್ ಮಾಡಿದರೆ ನಾನು ಸ್ಕೇಟಿಂಗ್ ಮಾಡ್ಬೌದು ನೀರಲ್ಲಿ ನಿ ನೀರಿನಲ್ಲಿ ಎಲ್ಲ ಈಜಾಡ್ಬೌದು ಎಲ್ಲ ಬೇಕಾದಷ್ಟು ಮಾಡ್ಬೌದು ಮತ್ತು ನಾವು ಪರಿಸರದ ಎಕ್ಸ್ಪಿರಿಯನ್ಸ್ ಹೊಸ ಪರಿಸರದ ಅನುಭವ ಏನಾಗ್ತದೆ ಅದನ್ನೆಲ್ಲ ಮಾತಾಡಬಹುದು ಅವ್ರ ಜೊತೆಗೆ ನಮ್ಗೆನು ತಿಳಿದೈತೆ ಅದೆಲ್ಲ ನಾವು ನಮ್ಮ ಫ್ರೆಂಡ್ಸಿಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ಅವ್ರು ಅವರಿಗೆ ಏನು ತಿಳಿದೈತೆ ಎಕ್ಸ್ಪ್ಲೈನ್ ಮಾಡಿದ್ರ್ ನಮ್ಮ ಬೇಕಾದಷ್ಟು ನಾಲೆಜ್ ಡೆವಲಪ್ ಆಗ್ಬೌದು ಇದರಿಂದ ನಮಗೆಲ್ಲ ಚೆನ್ನಾಗಿರ್ತದೆ ಪ್ರಾಣಿಗಳು ಬಗ್ಗೆ ಡಿಫ್ರೆಂಟ್ ಡಿಫ್ರೆಂಟ್ ಪ್ರಾಣಿಗಳನ್ನೆಲ್ಲ ನೋಡ್ಬೌದು ಫಾರೆಸ್ಟಲ್ಲಿ ಪ್ರಯಾಣ ಮಾಡ್ತಾಯಿದ್ರೆ ಇದೆ ನನ್ನ ಎಕ್ಸ್ಪಿರಿಯನ್ಸ್ ಇನ್ನು ಏನಾದರು